ನಮಸ್ತೆ ಹೇಳಿ ಓಕೆ ಹೇಳಿ ಸರ್ ಹೌದು ಸರಿ ನೀವಿರೋ ಲೊಕೇಶನ್ ಯಾವುದು ಹೊಸಕೋಟೆನ ಹೊಸಕೋಟೆಯಿಂದ ಸಪ್ತಮಾತೆ ದೇವಸ್ಥಾನಕ್ಕೆ ಇನ್ನೂರೈವತ್ತು ರೂಪಾಯಿ ತೊಗೊಳ್ತೀವಿ ನಾವು ಇಬ್ಬರಂದ್ರಲ್ಲ ಇಬ್ಬರಾ ಒಬ್ಬರಾ ಹೌದಾ ಇನ್ನೂರು ಇನ್ನೂರೈವತ್ತು ರೂಪಾಯಿ ತೊಗೋತೀವಿ ಅಲ್ಲಿಂದ ಏನಿಲ್ಲ ಅಂದರೂ ಒಂದು ಏಳು ಕಿಲೋಮೀಟ್ರು ಇದೆ ಏನು ಮಾಡೋಣ ಹೇಳಿ ಸರ್ ಟೋಲಿದೆ ಟೋಲಿದೆ ಟ್ಯಾಕ್ಸ್ ಹಾಕಬೇಕು ಎಲ್ಲ ಬರಬೇಕಲ್ಲಾ ನೂರೈವತ್ತು ಅಂದರೆ ಕಮ್ಮಿ ಇಲ್ಲ ಸರ್ ನಾವಿರೋದು ಅವಲಳ್ಳಿಯಲ್ಲಿ ಅವಲಳ್ಳಿಯಿಂದ ಅಲ್ಲಿಗೆ ಬರಬೇಕಲ್ಲ ಅದಕ್ಕೆ ಜಾಸ್ತಿಯಾಗುತ್ತೆ ಅಲ್ಲಿಂದ ಹೋಗಿ ಕರ್ಕೊಂಡ್ಬರೋಷ್ಟರಲ್ಲಿ ಬೇಕಲ್ಲಾ ನಮಗೂ ನಮಗೂ ಓಡಬೇಕಲ್ಲಾ ಮೀಟ್ರು ಮೀಟ್ರ್ ಓಡಿದ್ರೇನೇ ನಮಗೂ ಊಟ ಬಟ್ಟೆ ಎಲ್ಲ ಏನು ಮಾಡೋಣ ಹೇಳಿ ಒಂದು ಕೆಲಸ ಮಾಡೋಣ ನಿಮಗೂ ಬೇಡ ನಮಗೂ ಬೇಡ ಅಲ್ಲೇ ಇರೋನು ಒಬ್ಬನಿಗೆ ಹೇಳ್ತೀನಿ ನಾನು ಇನ್ನೂರು ರೂಪಾಯಿಗೆ ಕರ್ಕೊಂಡೋಗಿ ಕರ್ಕೊಂಡ್ಬಂದು ಬಿಡ್ತಾನೆ ಓಕೆನಾ

ನಮ್ಮದು ಕರ್ಕೊಂಡ್ಬರೋದೆ ಕರ್ಕೊಂಡ್ಬಿಡೋದೆ ಆದರೆ ಇನ್ನೂರೈವತ್ತು ರೂಪಾಯಿ ಐವತ್ತು ರೂಪಾಯಿ ಕಮ್ಮಿ ಮಾಡ್ಕೋತೀನಿ ಮಾಡ್ಬೋದು ಸರ್ ಏನು ಒಂದು ಹತ್ತು ಹದ್ನೈದು ನಿಮಿಷ ವೆಯ್ಟ್ ಮಾಡ್ಬೋದು ತೊಂದರೆ ಇಲ್ಲ

ಸರಿ ಇವಾಗ ನಾನು ಅವ್ರಿಗೆ ಹೇಳಲಾ ಏನು ಅದೇ ಹೋಗಿ ಬಂದು ಅವರು ಕರ್ಕೊಂಡೋಗಿ ಕರ್ಕೊಂಡ್ಬಂದ್ಬಿಡ್ತಾರೆ ಇನ್ನೂರು ರೂಪಾಯಿ ವೆಯ್ಟಿಂಗು ವೆಯ್ಟಿಂಗ್ ಸ್ವಲ್ಪ ಅಲ್ಲಿ ದೇವಸ್ಥಾನ ಹತ್ತಿರ ಒಂದು ಅರ್ಧ ಗಂಟೆಗೇನೋ ಒಂದು ಹತ್ತು ಹದ್ನೈದು ರೂಪಾಯಿ ಜಾಸ್ತಿ ತೊಗೋತಾರೆ ಪರವಾಗಿಲ್ವಾ ಅರ್ಧ ಗಂಟೆಗೆ ಸರಿ ಸರಿ ಎಷ್ಟೊತ್ತಿಗೆ ಬರಬೇಕು ಸರಿ ನಿಮ್ಮ ಲೊಕೇಶನ್ ಇಲ್ಲಿಗೆ ಕಳಿಸ್ಬಿಡಿ ನಿಮ್ಮ ಮನೆಯ ಅಡ್ರೆಸ್ ಅಡ್ರೆಸ್ಸನ್ನು ನಾವು ಅಲ್ಲೇ ಕರ್ಕೊಂಡು ಅಲ್ಲಿಗೆ ಕಳಿಸ್ತೀವಿ ಸರಿ ಸರ್ ಶುಭವಾಗಲಿ ಸರಿ ಸರ್ ಮಾಡೋಣ ಶುಭವಾಗಲಿ